ಬದುಕಿನಲ್ಲಿ ನನಗೆ ಅತಿ ಮುಖ್ಯವಾದದ್ದು ಏನೆಂದರೆ ದುಡ್ಡು ಏಕೆಂದರೆ ನಾನು ತುಂಬ ದುಡ್ಡನ್ನು ಕಳ್ಕೊಂಡು ಈಗ ಬರಿಗೈ ಆಗಿರೋದರಿಂದ ಮನುಷ್ಯನ್ಗಿರೋ ದುಡ್ಡಿಗಿರೋ ಬೆಲೆ ಮನ್ಷಂಗೆ ಇಲ್ಲ ಅಂತ ಗೊತ್ತಾಗಿ ಅದರಿಂದ ನನಗೆ ಈಗ ಜೀವನದಲ್ಲಿ ಬರಿ ದುಡ್ಡೇ ಮುಖ್ಯ ಮನುಷ್ಯ ಏನಾದರೂ ತಪ್ಪು ಮಾಡಲಿ ದುಡ್ಡೊಂದು ಇದ್ದರೆ ಎಲ್ಲ ಅಳಿಸೋಗುತ್ತೆ ಆದ್ದರಿಂದ ಬದುಕಿನಲ್ಲಿ ಯಾರಿಗಾದರೂ ಆಗ್ಲಿ ದುಡ್ಡೇ ಮುಖ್ಯ ನನಗೂಕೂಡ ದುಡ್ಡೇ ಮುಖ್ಯ ಯಾ ಏಕೆಂದರೆ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ತೀನಿ ನನ್ನ ನಾನು ತುಂಬ ಹೇಳಿದೆನಲ್ಲ ನಾನು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿ ತುಂಬ ದುಡ್ಡನ್ನು ಕಳ್ಕೊಂಡು ಮತ್ತೆ ನೆಂಟಸ್ತಿಕೆ ಸ್ನೇಹಿತರಲ್ಲಿ ಕೂಡ ದುಬ್ಬ ತುಂಬ ದುಡ್ಡು ಕೊಟ್ಟು ಎಲ್ಲ ಕಳ್ಕೊಂಡು ದುಡ್ಡು ತಗೋತಾರೆ ಮತ್ತು ಕೆಳಕ್ಕೆ ಹೋದರೆ ಜಗಳಗಳು ನೀನು ಯಾವಾಗ ಕೊಟ್ಟೆ ಹೆಂಗೆ ಕೊಟ್ಟೆ ಏನು ಕೊಟ್ಟೆ ಇಲ್ಲದಿರೋ ಕಾರಣಗಳೆಲ್ಲ ಕೇಳ್ತಾರೆ ಆದುದರಿಂದ ನನಗೆ ದುಡ್ಡೇ ಮುಖ್ಯ ತುಂಬ ದುಡ್ಡು ಕಳ್ಕೊಂಡು ಈಗ ಬುದ್ಧಿ ಬಂದಿದೆ ಅದೇನೋ ಹೇಳ್ತಾರಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಆ ಥರ ಆಗಿದೆ ನನ್ನ ಪರಿಸ್ಥಿತಿ ದುಡ್ಡು ಎಲ್ಲ ಕೊಟ್ಟು ಕೊಟ್ಟರೆ ಒಳ್ಳೆಯವರು ಇಲ್ಲಾಂದರೆ ಕೆಟ್ಟವರು ದುಡ್ಡು ಕೊಟ್ಟರೇನೆ ಒಂಥರ ಮಾತಾಡ್ತಾರೆ ಜನ ದುಡ್ಡು ಕೊಟ್ಟರೆ ತುಂಬ ಮುತುರ್ವರ್ಜಿಯಿಂದ ಮಾತಾಡ್ತಾರೆ ಜನ ದುಡ್ಡು ಕೊಟ್ಟಿಲ್ಲಾಂದ್ರೆ ಮೂತಿ ತಿರ್ಗಿಸ್ಕೊಂಡು ಹೋಗ್ತಾರೆ ಆದುದ್ದರಿಂದ ದುಡ್ಡು ದುಡ್ಡೇ ಮುಖ್ಯ ದುಡ್ಡು ಕೊಟ್ಟು ನೋಡಿ ಒಂದ್ಸಲ ದುಡ್ಡು ಕೊಡದೇ ನೋಡಿ ಒಂದ್ಸಲ ಜನ ಭೇದ ಭಾವ ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ದುಡ್ಡು ಕೊಟ್ಟು ಕೊಟ್ಟರೆ ನಿಮ್ಮನ್ನು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅದೇ ದುಡ್ಡು ಕೊಟ್ಟಿಲ್ಲ ಅಂತಂದರೆ ಎದುರುಗಡೆ ಬಂದರು ನೀವು ಯಾರು ಅನ್ನೋದೆ ಗುರ್ತಿಸಲ್ಲ ಮೂತಿ ತಿರ್ಗಿಸ್ಕೊಂಡು ಹೋಗ್ತಾರೆ ಆದುದರಿಂದ ದುಡ್ಡು ಕೊಟ್ಟು ಕಳ್ಕೊಂಡು ಒಂದು ಅನ್ಭವ ಆಗಿದ್ದರಿಂದ ಈಗ ನಾನು ಮನ್ಷನ್ಗಿಂತ ದುಡ್ಡಿಗೆ ತುಂಬ ಬೆಲೆ ಕೊಡ್ತೀನಿ ಬದುಕಿನಲ್ಲಿ ನನ್ಗೆ ತುಂಬ ಮುಖ್ಯ ಅತಿ ಮುಖ್ಯವಾದದ್ದೇ ದುಡ್ಡು ದುಡ್ಡಿಲ್ಲ ಅಂದರೆ ಏನೂ ಆಗಲ್ಲ ದುಡ್ಡು ಕೊಟ್ಟರೆ ಯಾವು ಕೆಲಸನಾದ್ರೂ ಕೊಂಡ್ಕೊಬೋದು ಯಾವು ವ್ಯಕ್ತಿನಾದ್ರೂ ಕೊಂಡ್ಕೊಬೋದು ಏನಾದರೂ ಕೊಂಡ್ಕೊಬೋದು ಆದುದರಿಂದ ದುಡ್ಡಿದ್ದರೆ ಜೀವನ ಸಲ ಸಲೀಸಾಗಿ ನಡೆಸ್ಬೋದು ದುಡಿಲ್ಲ ಅಂತಂದರೆ ಏನು ಮಾಡೋಕಾಗಲ್ಲ ದುಡ್ಡಿದ್ದರೆ ನಿಮ್ಷದಲ್ಲಿ ನಮ್ಮ ಕಾಲು ಬುಡಕ್ಕೆ ಎಲ್ಲ ಬರುತ್ತೆ ದುಡ್ಡಿಲ್ಲ ಅಂತಂದರೆ ಮನ್ಷ ಕೂಡ ಬರಲ್ಲ ಯಾವುದೇ ವಸ್ತು ಕೂಡನು ಬರದಲ್ಲ ದುಡ್ಡಿಂದ ಎಲ್ಲವನ್ನು ಕೊಂಡ್ಕೊಬೋದು ವಸ್ತು ಆಗಲಿ ಮನ್ಷ್ಯ ಆಗಲಿ ಪ್ರತಿಯೊಂದು ಕೊಂಡ್ಕೊಬೋದು ದುಡ್ಡಿಲ್ಲದೇ ನಾವೇನು ಕೊಂಡ್ಕೊಳ್ಳೋಕೆ ಆಗಲ್ಲ ಆದುದರಿಂದ ನನಗೆ ಅತಿ ಮುಖ್ಯವಾದದ್ದು ಈಗ ನಾನು ತಿಳ್ಕೊಂಡಿರೋ ನನ್ನ ಅನ್ಭವದ ಪ್ರಕಾರ ಮನ್ಷನ್ಗಿಂತ ತುಂಬ ದುಡ್ಡೇ ಮುಖ್ಯ ಮನುಷ್ಯಂಗೆ ಮುಖ್ಯ ಕೊಟ್ಟು ಕೊಟ್ಟು ಕೊಟ್ಟು ದುಡ್ಡೆಲ್ಲ ಕೊಳ್ಕೊಂಡಿರೋದು ಆಗಿರೋದ್ರಿಂದ ಮನ್ಷನಿಗಿಂತ ಈಗ ಅತಿ ಮುಖ್ಯವಾದದ್ದು ನನಗೆ ದುಡ್ಡೇ ಮುಖ್ಯ ನನ್ನೇ ಎಲ್ಲ ಪ್ರಪಂಚದಲ್ಲಿ ಯಾರನ್ನಾದರೂ ಕೇಳಿ ತೊಂಬತ್ತು ಭಾಗ ದುಡ್ಡಿಗಿಂತ ಮನ್ಷನಿಗೆ ಮಾ ಫಶ್ಟು ಮುಖ್ಯ ಪ್ರಿಪ್ರನ್ಸ್ ಫಶ್ಟ್ ಪ್ರಿಪ್ರನ್ಸ್ ಕೊಡೋದು ದುಡ್ಡಿಗೆ ಏಕೆಂದ್ರೆ ನಮ್ಮ ಹತ್ರ ಇರೋ ದುಡ್ಡು ಕಷ್ಟ ಅಂತ ಬಂದು ಎಲ್ಲ ತಗೊಂಡು ಮತ್ತೆ ಅವರು ಕಷ್ಟಾನೆಲ್ಲ ತೀರಿಸ್ಕೊಂಡು ಮತ್ತು ನಮ್ಮ ದುಡ್ಡನ್ನ ನಾವು ಕೇಳಿದ್ರೆ ಕೋರ್ಟು ಕಚೇರಿ ಮತ್ತೊಂದು ಒಡೆ ಒ ಸ್ಟೇಷನ್ ಪೊಲೀಸ್ ಸ್ಟೇಷನು ಅದು ಇದು ಅಂತ ಸುತ್ತಾಡ್ಬೇಕಾಗಿ ನಮ್ಮ ಕೈಯ್ಯಿಂದ ನಾವೇ ದುಡ್ಡು ಕೊಟ್ಟು ನಮ್ಮ ದುಡ್ಡು ನಾವೇ ಕೊಟ್ಟು ನಾವು ಅವ್ರ ಹತ್ರ ಬೈಸ್ಕೊಳ್ಳೋದು ಅಲ್ಲದಿರ ನಮ್ಮ ಕೈಯ್ಯಲ್ಲಿರೋ ದುಡ್ಡು ಕಳ್ಕೊಂಡು ಮತ್ತೆ ಪೊಲೀಶ್ ಸ್ಟೇಷನ್ನು ಕೋರ್ಟು ಕಛೇರಿ ಅಂತ ಅಲೆಯೋ ಬದಲು ನಮ್ಮ ಹತ್ರ ಇರೋ ದುಡ್ಡು ನಾವೇ ಇಟ್ಕೊಂಡು ಬೇರೇವ್ರು ಯಾರಿಗೂ ಕೊಡದೇ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ಯಾವುದೇ ನಷ್ಟ ನಮ್ಗೆ ಇರೋದಿಲ್ಲ ಆದರೆ ನಾವು ಹಂಗೆ ಮಾಡಲ್ವಲ್ಲ ಫ್ರೆಂಡ್ಸ್ಗಾಗಲಿ ಪ್ಯಾ ಯಾರೋ ಪರಿಚಯದವ್ರ್ಗಾಗ್ಲಿ ಅಕ್ಕ ಪಕ್ಕ ಇರೋರಿಗಾಗ್ಲಿ ದುಡ್ಡಿದ್ದರೆ ಸ್ವಲ್ಪ ಕೊಡ್ತೀರ ಅಂತಂದ್ಬಿಟ್ಟು ನಾವು ನಂಬಿ ಮೋಸ ಹೋಗಿ ಟಕ್ಕಂತ ದುಡ್ಡು ಎತ್ತಿ ಕೊಟ್ಬಿಡ್ತೀವಿ ಮತ್ತೆ ನಾವು ಕೊಟ್ಟಿದ್ದು ದುಡ್ಡನ್ನ ಹಿಂಪಡಿಬೇಕೆಂದ್ರೆ ಇನ್ನೊಂದು ಜನ್ಮ ಎತ್ತಿ ತಾಳಬೇಕು ಆದುದರಿಂದ ದಯವಿಟ್ಟು ಯಾರು ಯಾರ ಈ ಕಥೆ ಹೆಂಗೋ ಏನೋ ನನಗೆ ಗೊತ್ತಿಲ್ಲ ಬಟ್ ನಾನು ನನ್ನ ಕೈಯ್ಯಾರ ಸುಮಾರು ಹಣವನ್ನು ಕೊಟ್ಟು ಕಳ್ಕೊಂಡಿರೋ ಕಾರಣದಿಂದ ನಾನು ಜನ್ರನ್ನು ನಂಬೋದಿಲ್ಲ ಈಗ ಈಗ ಈಗ ಸದ್ಯಕ್ಕೆ ನಾನು ನಂಬೋದಿಲ್ಲ ಮುಂಚೆ ತುಂಬ ಜನರನ್ನ ನಂಬಿ ಮೋಸ ಹೋಗಿರೋದ್ರಿಂದ ಈಗ ನಾನು ಯಾವುದೇ ಜನರನ್ನು ನಂಬೋದಿಲ್ಲ ದುಡ್ಡು ಕೊಟ್ಟು ಯಾರ್ಗೂನು ಕಳ್ ಎಲ್ಲರ ಹತ್ರ ದುಡ್ಡು ಕೊಟ್ಟು ಕಳ್ಕೊಂಡು ಕಳ್ಕೊಂಡಿರೊದರಿಂದ ಯಾರಿಗೂ ಈಗ ದುಡ್ಗೆ ವಿಚಾರದಲ್ಲಿ ನಾನು ಮುಂದಕ್ಕೆ ಹೋಗೋದು ಇಲ್ಲ ದುಡ್ಡು ಕೊಡೋದು ಇಲ್ಲ ಈಗ ಇರೋದ್ರಲ್ಲಿ ನಾನು ನನ್ನ ದುಡ್ಡನ್ನು ಕಾಪಾಡಿಕೊಂಡು ನನ್ನ ಜೀವ್ನನ ನಾನು ನಡೆಸ್ತಾಯಿದ್ದೀನಿ ಯಾರ ಹೆಂಗೆ ಯಾರು ಜೀವ್ನದಲ್ಲಿ ಯಾರಿಗೆ ಎಷ್ಟು ದುಡ್ಡು ಮುಖ್ಯನೋ ಏನೋ ನನ್ಗೆ ಗೊತ್ತಿಲ್ಲ ಬಟ್ ನನ್ನ ಜೀವನದಲ್ಲಿ ನನ್ಗೆ ತುಂಬನೇ ದುಡ್ಡು ಅತಿ ಮುಖ್ಯವಾದದ್ದೇ ದುಡ್ಡು ಆದ್ ಆದುದರಿಂದ ದುಡ್ಡು ಇದ್ದರೆ ದುಡ್ಡು ದುಡ್ಡೇ ದೊಡ್ಡಪ್ಪ ಅಂತ ಹೇಳಿದಾರಲ್ಲ ಆ ಒಂದು ವಾಕ್ಯ ನನಗೆ ತುಂಬನೇ ಇದಾಗಿ ದುಡ್ಡೇ ದೊಡ್ಡಪ್ಪ ಅಂತ ನಾನು ಈಗ ನಂಬಿ ಜೀವನ ಸಾಗಿಸ್ತಾಯಿದ್ದೀನಿ ಒಬ್ರು ಕಥೆ ನನ್ಗೆ ಬೇಕಾಗಿಲ್ಲ ಬಟ್ ನನ್ನ ಜೀವನದಲ್ಲಿ ನಾನು ತುಂಬ ಕಳ್ಕೊಂಡಿರೋದರಿಂದ ನಾನು ತುಂಬ ಮುಖ್ಯ ಅತಿ ಮುಖ್ಯವಾದದ್ದು ನನಗೆ ಜೀವನದಲ್ಲಿ ದುಡ್ಡೇ ಅಂತ ನಾನು ನನ್ನ ಈ ಮುಖಾಂತರ ಹೇಳಲು ಇಷ್ಟಪಡುತ್ತೇನೆ